ಮೈ ಫಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಮೊಬೈಲ್ ಇದರಿಂದಾಗಿರುವಂತಹ ಪೊಝಿಟಿವ್ ಪೊಝಿಟಿವ್ ಫಸ್ಟ್ ಪ್ರಾಡಕ್ಟ್ನ ಪೊಝಿಟಿವ್ ಎಕ್ಸ್ಪಿರಿಯನ್ಸ್ ಏನಂತ ಹೇಳಬೇಕು ಅಂತಂದರೆ ನಾವು ಯಾರ ಜೊತೆಯಾದರೂ ಸಂವಹನ ಮಾಡ್ಬೇಕಾದ್ರೆ ಸುಲಭವಾಗಿ ಸಂವಹನ ಮಾಡ್ಬೋದು ಮತ್ತೆ ಮೊಬೆಲ್ ಮೂಲಕ ಶಿಕ್ಷಣವನ್ನು ಸಹ ಪಡೆದ್ಕೊಳ್ಬೋದು ಮೊಬೈಲ್ ಮೂಲಕ ವ್ಯಾಪಾರ ಮಾಡ್ಬೊದು ಐ ಮೀನ್ಸ್ ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು ಮೊಬೈಲ್ನಲ್ಲೇನೇ ಮೊಬೈಲ್ ಮೂಲಕ ಕ್ಯಾಮ್ರಾ ಮೂಲಕ ಐ ಮೀನ್ಸ್ ಮೊಬೈಲ್ ಕ್ಯಾಮ್ರಾ ಮೂಲಕ ಈವಾಗ ನಾವು ಯಾವುದೇ ರೀತಿ ಕ್ಯಾಮ್ರಾನೆ ಬೇಕಾಗಿಲ್ಲ ಅಷ್ಟು ಇಷ್ಟೊಂದು ಅಮೌಂಟ್ ಕೊಟ್ಟು ನಮ್ಮ ಕೈಯ್ಯಲ್ಲಿ ಕ್ಯಾಮ್ರಾ ಕೊಂಡುಕೊಳ್ಳೋಕ್ಕೆ ಆಗಲ್ಲ ಅಂತಂದರೆ ಮೊಬೈಲ್ ಫೋನಲ್ಲೇನೇ ನಾವು ಒಳ್ಳೊಳ್ಳೆ ಯಾವ್ಯಾವ ನಮಗೆ ಯಾವ್ಯಾವ ಪೋಸಲ್ಲಿ ಫೋಟೋ ಬೇಕು ಆ ಫೋಸಲ್ಲಿ ಫೋಟೋಗಳು ತಗೊಂಡು ನಮ್ಗೆ ಯಾವ ರೀತಿ ಬೇಕು ಆ ರೀತಿ ಪ್ರಿಂಟ್ನ ಸಮೇತ ಹಾಕಿಸ್ಕೋಬೊದು ಇನ್ನು ಮೊಬೈಲ್ ಮೂಲಕ ಮೊಬೈಲ್ನಲ್ಲೇ ನಾವು ಎಲ್ಲ ರೀತಿ ಕ್ಯಾಲುಕ್ಲೇಟರ್ ಆಗಿರ್ಬೋದು ಕ್ಯಾಲೆಂಡರ್ಸ್ ಆಗಿರ್ಬೋದು ಸಿಂಗ್ ಸಾಂಗ್ ಆಗಿರ್ಬೋದು ಎಲ್ಲ ರೀತಿ ನಾವಿಲ್ಲೇ ಕೇಳ್ಬಹುದಾಗುತ್ತೆ ಮತ್ತೆ ನಾವು ಮತ್ತೆ ನಾವು ಜೆ ಪಿ ಎಸ್ ಅಂತ ಒಂದ್ ಹ್ಯಾಪ್ ಇರುತ್ತೆ ಅದರಲ್ಲಿ ನಾವು ನಿಖರವಾದಂತಹ ಸ್ಥಳಗಳನ್ನ ತಿಳ್ಕೋತಾ ಹೋಗ್ಬೋದು ಪರಿಚಯಸ್ಥರಲ್ಲಿ ಮೊಬೈಲ್ ಸಂಖ್ಯೆಯನ್ನು ಮೊಬೈಲ್ನಲ್ಲಿ ಮೊಬೈಲ್ನಲ್ಲಿ ಸಮೇತ ನಾವು ನೋಡ್ತಾ ಹೋಗ್ಬೊದು ಇನ್ನೂ ಮೊಬೈಲ್ನಲ್ಲಿ ಏನೇನು ಉಪಯುಕ್ತ ಉಪಯೋಗ ಅಂತ ಅಂತಂದರೆ ನಾವು ಈವಾಗ ಏನಾದ್ರೂ ಒಂದು ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ ಅಂತಂದರೆ ಅದನ್ನು ನಾವು ಎಲ್ಲೋ ಹೋಗಿ ಹಾಗಾದ್ರೆ ಇಂಟರ್ನೆಟಲ್ಲಿ ಹೋಗ್ಬಿಟ್ಟು ಹಾಂ ಒಂದು ಕಂಪ್ಯೂಟರ್ ಸೆಟಲ್ಲಿ ಹೋಗ್ಬಿಟ್ಟು ಅದರಲ್ಲಿ ನಾವು ಇನ್ಫಾರ್ಮೇಷನ್ನ ತೆಗಿಸ್ಕೊಂಡ್ ಬರಬೇಕಾಯ್ತು ಆಗ ಹೆಚ್ಚು ಹೆಚ್ಚು ಅಮೌಂಟ್ ಬೇಕಾಗಿದ್ದಿತು ಈಗೇನಿಲ್ಲ ನಮ್ಮ ನಮ್ಮ ಕೈಯ್ಯಲ್ಲೇ ಮೊಬೈಲ್ ಇರೋದ್ರಿಂದ ನಾವೇ ಮೊಬೈಲ್ನಲ್ಲೇ ನಮಗೆ ಯಾವ ಇನ್ಫಾರ್ಮೇಷನ್ ಬೇಕೋ ಯಾವ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಇನ್ಫಾರ್ಮೇಷನ್ನ ತೊಗೋಬೋದಾಗಿದೆ ಮತ್ತೆ ನಮಗೆ ಕನ್ನಡದಲ್ಲಿ ಬೇಕು ಅಂದರೆ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬೇಕು ಅಂದರೆ ಹಿಂದಿಯಲ್ಲಿ ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಮತ್ತೆ ಏನಾದರೂ ಈವಾಗ ನ್ಯಾಷ್ನಲ್ ಫೆಸ್ಟಿವ್ಸ್ ಇರ್ತಾವಲ್ಲ ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಗಣರಾಜ್ಯೋತ್ಸವ ಆಗಿರ್ಬೋದು ಈ ಥರದ್ದೆಲ್ಲ ಸ್ವಾತಂತ್ರ್ಯ ದಿನಾಚರಣೆ ಈ ಇಂಥವುಗಳನ್ನ ನಾವು ಭಾಷಣ ಮಾಡಬೇಕಾಗಿರುತ್ತೆ ಆ ಭಾಷಣನೂ ಅಷ್ಟೇ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಸಮೇತ ನಾವು ಮೊಬೈಲ್ನಲ್ಲೇ ನೋಡಿ ನಮಗೆ ಯಾವ್ ರೀತಿ ಇನ್ಫಾರ್ಮೇಷನ್ ಬೇಕು ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದೆ ಜಾಸ್ತಿ ಇನ್ಫಾರ್ಮೇಷನ್ ಮತ್ತೆ ಯಾವ ವೇನಲ್ಲಿ ಈಝೀ ವೇನಲ್ಲಿ ಬೇಕು ಅಂದು ಈಝೀ ವೇನಲ್ಲಿ ಸಮೇತ ನಾವು ಇನ್ಫಾರ್ಮೇಷನ್ನ ತೊಗೋಬೇಕ ತೊಗೋಬೋದಾಗಿದೆ ಮೊಬೈಲ್ನಲ್ಲಿನೇ ಮೊಬೈಲ್ನಿಂದ ತುಂಬ ಉಪಯೋಗವೂ ಇದೆ ಅನುಪಯೋಗವೂ ಇದೆ ನಾವು ನಾವು ಯಾವ ರೀತಿ ಯೂ ಯೂಸ್ ಮಾಡ್ತೀವೋ ಆ ರೀತಿ ಇರುತ್ತೆ ಮೀನ್ಸ್ ನಾವೆಲ್ಲ ಆಲ್ ಇನ್ಫಾರ್ಮೇಷನ್ನು ನಾವು ಕೂತಿದ್ದ ನಾವು ಕೂತಿದ್ದ ಜಾಗದಲ್ಲೇನೇ ಮೊಬೈಲ್ನಲ್ಲೇ ನೋಡ್ಬೋದಾಗಿದೆ ಮೀನ್ಸ್ ಈವಾಗ ಆನ್ಲೈನ್ ಪರ್ಚೆಸಿಂಗ್ ಮಾಡ್ಬೋದಾಗಿದೆ ನಾವೆಲ್ಲೋ ಹೋಗ್ಬೆ ಹೋಗಂಗಿದೆ ಬೇಕಾಗಿಲ್ಲ ಮೀನ್ಸ್ ಈವಾಗೇನಾದ್ರೂ ಕೊಂಡುಕೊಂಡರೆ ನಮ್ಮ ಕೈಲಿ ಅಮೌಂಟ್ ಇರಬೇಕಂತೇನಿಲ್ಲ ಫೋನ್ ಪೇ ಅಂತ ಒಂದು ಹ್ಯಾಪ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ನಲ್ಲಿ ಇಟ್ಕೊಂಡ್ರೆ ನಾವೆಲ್ಲಿ ಈವಾಗ ದುಡ್ಡು ಇದ್ದರೆ ಎಲ್ಲಾದ್ರೂ ಕಳ್ದೋಗುತ್ತೆ ಏನೋ ಭಯ ಇರುತ್ತೆ ಆದರೆ ಮೊಬೈಲ್ ಫೋನ್ ಫೋನಲ್ಲಿದ್ದರೆ ನಮ್ಗೆ ಎಷ್ಟು ಬೇಕು ಅಷ್ಟು ಅಮೌಂಟ್ನ ನಾವು ಫೋನ್ ಪೇನಲ್ಲಿ ಇಟ್ಕೊಂಡು ಅದನ್ನ ನಾವು ಇದು ಮಾಡ್ಬೋದಾಗಿದೆ ನಮ್ಗೆ ಎಷ್ಟು ಬೇಕು ಖರ್ಚಿಗೆ ಅಷ್ಟು ಮಾತ್ರ ಇಕ್ಕೋಬೇಕು ಅದು ಕಳ್ದೋಗುತ್ತೆ ಆ ಥರ ಎಲ್ಲ ಏನು ಫೀಲಾಗಲ್ಲ ಮತ್ತೆ ಆನ್ಲೈನ್ ಪರ್ಚೆಸಿಂಗ್ ಮಾಡೋದು ಆಗಿರ್ಬೋದು ಅದು ನಮಗೆ ಈವಾಗ ಯಾವುದಾದ್ರು ಪ್ರಾಡಕ್ಟ್ ಬೇಕಾಗಿರುತ್ತೆ ಎಲ್ಲಾದರೂ ಹೆವಿ ಟ್ರಾವೆಲ್ಲಿಂಗ್ ಮಾಡಿ ತರಿಸಿ ಹೋಗಿ ತರೋಕ್ಕಾಗಲ್ಲ ಅಂಥ ಟೈಮಲ್ಲಿ ನಾವು ಆನ್ಲೈನ್ ಪರ್ಚೆಸಿಂಗ್ ಮಾಡ್ಬೋದು ಆನ್ಲೈನ್ ಪರ್ಚೆಸಿಂಗ್ ಶಾಪ್ಗಳು ಯಾವ್ಯಾವು ಇವೆ ಅಂತಂದರೆ ಮಿಷೋ ಆಗಿರ್ಬೋದು ಅಮೆಝನ್ ಆಗ್ಬಿ ಆಗಿರ್ಬೋದು ಶಾಪ್ ಝೀ ಆಗಿರ್ಬೋದು ಈ ಥರದ ಹ್ಯಾಪ್ಗಳಲ್ಲಿ ನಮಗೆ ಯಾವ ಪ್ರಾಡಕ್ಟ್ ಬೇಕು ಆ ಪ್ರಾಡಕ್ಟ್ ಯಾವ ಸೈಝಲ್ಲಿ ಬೇಕು ಆ ಸೈಝಲ್ಲಿ ಸೈಝಲ್ಲಿ ನಮಗೆ ಪ್ರಾಡಕ್ಟ್ ಸಿಗ್ತಾಹೋಗುತ್ತೆ ಯಾವ ಕಲರ್ ಬೇಕು ಆ ಕಲರ್ ಎಲ್ಲ ಸಿಗುತ್ತೆ ಈವಾಗ ಅಂಗಡಿಗಳಲ್ಲಿ ಹೋದರೆ ಹೆಚ್ಚು ಟೈಮ್ ವೆಸ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಇನ್ನು ಮೊಬೈಲು ಮೊಬೈಲಲ್ಲಿ ನಾವು ಟೈಮ್ನ ಸೇವ್ ಮಾಡ್ಬೋದಾಗಿದೆ ಯಾಕಂದ್ ಟೈಮ್ ಸೇವ್ ಮಾಡ್ಬೋದು ಅಂದರೆ ಈವಾಗ ಆನ್ಲೈನ್ ಪರ್ಚೆಸಿಂಗ್ ಮಾಡಿರೋರಿಂದ ಟೈಮ್ ನಮಗೆ ಸೇವ್ ಆಗ್ತಾಹೋಗುತ್ತೆ ಏನು ಬೇಕೋ ಅದು ಫ್ರೂಟ್ಸ್ ಆಗಿರ್ಬೋದು ವೆಜಿಟೇಬಲ್ಸ್ ಆಗಿರ್ಬೋದು ಎಲ್ಲ ರೀತಿ ಆದಂತಹ ಇವುಗಳು ಸಹ ನಮ್ಮ ಮೊಬೈಲ್ನಲ್ಲೆ ತರಿಸ್ಕೋಬೋದಾಗಿದೆ ಇನ್ನು ಮೊಬೈಲ್ ನೋಡೋದ್ರ ಮೊಬೈಲಿಂದ ಏನಾಗುತ್ತಂದ್ರೆ ಈವಾಗ ಯಾವ್ದಾದ್ರು ಒಂದು ಮ್ಯಾತಮಿಟಿಕಲ್ ಪ್ರಾಬ್ಲಮ್ಸ್ ಬರ್ತಾಯಿಲ್ಲ ಅಂತ ಅಂತಂದ್ರೆ ಅದೂ ಸಮೇತ ನಮ್ಮ ಮೊಬೈಲ್ನಲ್ಲೆ ಅದನ್ನು ನೋಡ್ಕೋಬೋದಾಗಿದೆ ಅದರಿಂದನೇ ನಾವೆಲ್ಲ ಇದು ಮಾಡ್ಬೋದು ಮತ್ತೆ ಕುಕ್ಕಿಂಗ್ ಆಗಿರ್ಬೋದು ಈವಾಗ ಹೆಣ್ಮಕ್ಕಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅಂತಂದರೆ ನಾವು ಮೊಬೈಲ್ನಲ್ಲೆ ನೋಡ್ಕೊಂಡು ಕುಕ್ ಮಾಡೋದನ್ನ ಸಮೇತನೂ ಕಲಿಬೊದಾಯ್ದೆ ಇನ್ನು ಯಾವ್ದೇ ರೀತಿ ಆದಂಥ ಉಪಯೋಗಗಳೆಂದ್ರೆ ಆನ್ಲೈನ್ ಬ್ಯಾಂಕಿಂಗ್ ಮೂಲಕನು ಸಮೇತ ನಾವು ಹಣವನ್ನು ವರ್ಗಾವಣೆ ಮಾಡ್ಬೋದು ಐ ಮೀನ್ಸ್ ಅದೇ ಫೋನ್ ಪೆ ಅಂತ ಹೇಳಿದೆನಲ್ಲ ಅದು ಯಾ ನಾವು ಹಣವನ್ನು ಎಷ್ಟು ಬೇಕೋ ಅಷ್ಟು ದುಡ್ಡು ಮೊಬೈಲ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತೆ ನಮಗೆ ಬೇಕು ಅಂದರೆ ತರಿಸ್ಕೋಬೋದು ಈ ರೀತಿ ಆದಂಥದ್ದು ಎಲ್ಲ ಇದೆ ಅಂತ ಹೇಳ್ಬೋದು ಮೊಬೈಲ್ನಲ್ಲೇ ನಾವು ಇನ್ನೊಬ್ರು ನಮ್ಮ ಅಕೌಂಟಿಂದ ಇನ್ನೊಬ್ರ ಅಕೌಂಟ್ಗೆ ಅಮೌಂಟ್ನ ವರ್ಗಾವಣೆ ಮಾಡೋದಾಗಿರ್ಬೋದು ಅವರ ಅಕೌಂಟಿಂದ ನಮ್ಮ ಅಕೌಂಟಿಗೆ ಹಣನ ವರ್ಗಾಯಿಸಿಕೊಳ್ಳೋದಾಗಿರ್ಬೋದು ಸಹ ಮಾಡ್ಬೋದಾಗಿದೆ ಇನ್ನು ಮೊಬೈಲ್ ಮೂಲಕ ವಿದ್ಯುತ್ ಬಿಲ್ ಆಗಿರ್ಬೋದು ನೀರು ಬಿಲ್ ಆಗಿರ್ಬೋದು ಸಿಲಿಂಡರ್ ಆಗಿರ್ಬೋದು ಟಿ ವಿ ಮೊಬೈಲ್ಸ್ ಟಿ ವಿ ಚ್ ಟಿ ವಿ ಚಾರ್ಜ್ ಆಗಿರ್ಬೋದು ಮೊಬೈಲ್ಗೆ ಕರೆನ್ಸಿ ಹಾಕೊಂಡಿದ್ದು ಸಮೇತ ನಾವು ಮೊಬೈಲ್ನಲ್ಲೇ ಮಾಡ್ಕಂಬ ಮಾಡಿ ಮಾಡ್ಕೋಬೋದಾಗಿದೆ ಇನ್ನು ಏನಾದರೂ ತುರ್ತು ಸಂದರ್ಭದಲ್ಲಿ ಏನಾದರೂ ಅಪಾಯ ಆಯಿತು ಅಂತಂದ್ರೆ ವೇಕಲ್ಸ್ಗೆ ಫೋನ್ ಮಾಡೋದಕ್ಕು ಸಮೇತ ನಮಗೆ ಇದು ಉಪಯುಕ್ತರೇ ಜನರಿಗೆ ಸುರಕ್ಷತೆ ತುಂಬ ಇದೆ ಮೊಬೈಲ್ ಆಗಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ ಅವರು ಬಂದು ಇಷ್ಟಿಷ್ಟು ದಿನ ನಡ್ಕೋಬಂದು ಇದು ಮಾಡ್ಕೋಬೇಕಾಯ್ತು ಆದರೆ ಈಗ ಏನಿಲ್ಲ ಮೊಬೈಲ್ನಲ್ಲೆ ಎಲ್ಲ ಇರೋದ್ರಿಂದ ನಾವು ಅತಿ ಬೇಗನೆ ಎಲ್ಲ ನಾವು ಮುಟ್ಟುಸ್ಬೋದಾಗಿದೆ ಇದು ಮೊಬೈಲ್ ಇರೋದ್ರಿಂದ ಬೇಗ ಜನರಿಗೆ ಎಲ್ಲ ಇನ್ಫಾರ್ಮೇಷನ್ಸು ಅತೀ ಕಡಿಮೆ ಸಮಯದಲ್ಲಿ ಮುಟ್ಟಿಸ್ಬೋದಾಗಿದೆ ಈದ್ ಮತ್ತೆ ನಮ್ಗೆ ಈವಾಗ ಏನಾದರೂ ಈವಾಗ ಒಂದು ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ ಆವಾಗಷ್ಟೇ ನಾವು ಆ ಇನ್ಫಾರ್ಮೇಷನ್ನ ಮೊಬೈಲ್ನಲ್ಲೇ ಸೇಫ್ಟಿಯಾಗಿ ಸೇವ್ ಮಾಡ್ಬೋದಾಗಿರುತ್ತೆ ಎಷ್ಟೋ ವರ್ಷದ್ದು ಫೋಟೋಸ್ ಆಗಿರ್ಬೋದು ಅವನ್ನೆಲ್ಲ ನ್ಯೂ ಮೀನ್ಸ್ ಹೊಸ ರೀತಿಯಲ್ಲಿ ಕಾಣೋ ರೀತಿನೂ ಸಹ ನಾವು ಮಾಡ್ಬೋದಾಗಿದೆ ಡೈಲಿ ಏನು ಯಾವ್ಯಾವ ರೀತಿ ಆದಂತಹ ಒಂದು ಇದು ನಡೆಯುತ್ತೆ ಅದನ್ನೆಲ್ಲ ನಾವು ಇಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲೇ ನೋಡ್ಬೋದಾಗಿರುತ್ತೆ ಒಂದು ಡ್ಯಾನ್ಸ್ ಕಲ್ತುಕೊಳದಾ ಡ್ಯಾನ್ಸ್ ಡ್ಯಾನ್ಸ್ ಕಲ್ತುಕೊಳ್ಳೋದಾಗಿರ್ಬೋದು ಅದನ್ನೂ ಎಲ್ಲ ಸಮೇತನು ಮೊಬೈಲ್ನಲ್ಲೇ ನೋಡ್ಕೊದೆ ಮೊಬೈಲ್ ಫೋನೊಂದು ವಿಜ್ಞಾನ ಪರವಾಗಿದೆ ಇದು ಮೀನ್ಸ್ ಮೊಬೈಲ್ ಅನ್ನೋದೊಂದು ವಿಜ್ಞಾನದ ವರವಾಗಿದೆ ವಿಜ್ಞಾನಿಗಳು ಕಂಡು ಹಿಡಿದಂಥ ಒಂದು ವರವಾಗಿದೆ ಇದು ದೈನಂದಿನ ಜೀವನದಲ್ಲಿ ಯಾ ದೈನಂದಿನ ಜೀವನದಲ್ಲಿ ಒಂದಾಗಿದೆ ಮೊಬೈಲ್ ಇಲ್ಲ ಅಂತಂದ್ರೆ ಈವಾಗ ಏನು ಇದೆ ನಡ್ಸೋಕ್ಕಾಗಲ್ಲ ಪ್ರತಿ ಒಬ್ಬರೂ ಮೊಬೈ ಪ್ರತಿ ಒಂದು ಮನೆಯಲ್ಲೂ ಪ್ರ ಏನಿಲ್ಲಾಂದ್ರೆ ಮಿನಿಮಮ್ ಟು ಫೋನ್ಸ್ ಇರುತ್ತೆ ಅದು ಏನಿಲ್ಲ ಅಂತಂದ್ರೂ ಹೆವಿ ಹೆವಿ ಕಾಸ್ಟ್ಲಿ ಅಮೌಂಟಿದ್ದು ಆಗಿರುತ್ತೆ ಇನ್ನು ಈ ಮೊಬೈಲ್ನ ಕಂಡು ಹಿಡಿದಂಥ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಹೆಸರೇನು ಇನ್ನು ಮೊಬೈಲ್ ಬಗ್ಗೆ ಉಪಯೋಗ ಏನು ಅಂತ ಅಂತಂದ್ರೆ ಈವಾಗ ನಾವು ಏನಾದ್ರು ಯಾಕೆ ಸಣ್ಣ ಇದ್ದೀವಿ ಅದನ್ನೆಲ್ಲ ನಾವು ಯಾವ ರೀತಿ ದಪ್ಪ ಆಗಬೇಕು ಅನ್ನೋದನ್ನ ಸಮೇತ ನಾವು ಕಂಡ್ಕೋಬೊದಾಯ್ತೆ ಈ ಮೊಬೈಲ್ನ ಈ ಮೊಬೈಲ್ನ ಕಂಡಿಡಿದೋರು ಅಮೇರಿಕ ದೇಶದೋರು ಅಮೇರಿಕ ದೇಶದೋರು ಯಾವಾಗ ಕಂಡಿಡಿದ್ರು ಮೊಬೈಲ್ನ ಅಂತ ಅಂತಂದ್ರೆ ಏಪ್ರಿಲ್ ಮೂರು ಸಾವಿರ್ದ ಒಂಬೈನೂರ ಎಪ್ಪತ್ತ್ಮೂರರಂದು ಅಮೇರಿಕ ಇಂಜಿನಿಯರ್ ಮೆಟ್ರಿಕ್ ಕೊಪರ್ ಕೂಫರ್ ಅನ್ನೋಂಥವ್ನು ಮೊಬೈಲ್ ಫೋನ್ನ ಕಂಡಿಡಿತಾನೆ ಅವ್ನು ಕಂಡಿಡಿತಾನೆ ಇದರಿಂದ ಯಾವ್ಯಾವ ರೀತಿಯಾದಂಥ ಉಪಯೋಗ ಆಗುತ್ತೆ ಅಂತಾನು ಸಮೇತ ಅವನಿಗೇಳ್ತಾನೆ ನಾವು ಯಾವ ರೀತಿ ಯೂಸ್ ಮಾಡ್ತೀವೋ ಯಾವ ರೀತಿ ಆದಂತಹ ಇದನ್ನು ನಾವು ನೋಡ್ಕೋಬೋದಾಗಿದೆ ಇದು ಎಲ್ಲರಿಗೂ ಲಭ್ಯ ಆಗಿರುವಂಥದ್ದು ಇದು ಕಾಲ ಘಟ್ಟದಲ್ಲಿ ಕಂಪ್ಯೂಟರ್ಗಿಂತ ಮೊಬೈಲ್ ಕೋನು ಹೆಚ್ಚು ಬಳಸ್ತಾರೆ ಆಗಿನ ಕಾಲದಲ್ಲಿ ಏನಾದ್ರೂ ಸಿಸ್ಟಮ್ಸ್ ವರ್ಕ್ ಮಾಡಬೇಕಂದ್ರೆ ಕಂಪ್ಯೂಟರ್ ಬೇಕಾಗಿತ್ತು ಈಗೇನಿಲ್ಲ ಮೊಬೈಲ್ ಫೋನ್ಸಲ್ಲೆ ಎಲ್ಲ ರೀತಿಯಾದಂಥ ಆ್ಯಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲ್ ಫೋನಲ್ಲೇ ನಾವು ಎಲ್ಲ ರೀತಿಯಾದಂತು ನೋಡ್ಬೋದು ನಾವು ಫೋನ್ಗಳು ಕರೆ ಮಾಡ್ಬೋದು ಸಂದೇಶನಗಳನ್ನು ಬೇಗ ತಿಳಿಸ್ಬೋದು ಸಂದೇಶಗಳು ಸಂದೇಶನ ಬೇಗ ಕಳಿಸ್ಕೊಡ್ಬಹುದಾಗಿದೆ ಮೊಬೈಲ್ ಇರೋದ್ರಿಂದ ಮತ್ತೆ ಇನ್ನೇನು ಅಂತಂದ್ರೆ ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಈವಾಗ ನಾವು ಸಂದರ್ಭದಲ್ಲಿ ಹೆವಿ ಟ್ರಾವೆಲಿಂಗ್ ಮಾಡಕಾಲ ಅಂತ ಸಂದರ್ಭದಲ್ಲಿ ಏನಾದ್ರೂ ವಿಷಯ ತಿಳಿಸಬೇಕು ಅಂದರೆ ಮೊಬೈಲ್ಗಳ ಮೂಲಕ ನಾವು ತಿಳಿಸ್ಬೋದಾಗಿದೆ ಮೊಬೈಲ್ನಿಂದಾಗಿ ಸಂವಹನ ಬಹಳಷ್ಟು ಸುಂದರವಾಗಿ ಸುಂದರ ಸುಂದರಿಸ್ತರೆ ಐ ಮೀನ್ಸ್ ಈವಾಗ ಫೋಟೋ ಪಿಚ್ಚರ್ಸ್ಗಳಾಗಿ ತೆಗೆಯೋದು ಆಗಿರ್ಬೋದು ಅದು ಅಷ್ಟೇ ತುಂಬನೇ ಸುಂದರವಾಗಿ ಕಾಣಿಸೋ ರೀತಿಯಲ್ಲಿ ಇರುತ್ತೆ ಇನ್ನು ಪ್ರತಿ ಫೋನಿನಲ್ಲಿ ಉತ್ತಮ ಉತ್ತಮ ಗುಣಮಟ್ಟವಿರುತ್ತೆ ಐ ಮೀನ್ಸ್ ಈವಾಗ ಫೋನ್ಗಳನ್ನ ನಾವು ಕೊಂಡ್ಕೋಬೇಕಾದ್ರೆ ಅದು ಯಾವ ರೀತಿ ಆದಂತಹ ಸ್ಟೋರೇಜ್ ಹೊಂದಿದೆ ಎಷ್ಟು ಪ ಎಷ್ಟು ಇದು ಹೊಂದಿದೆ ಅನ್ನೋದನ್ನು ಸಮೇತ ನೋಡ್ಬೋದು ಮತ್ತೆ ಕ್ಯಾಮ್ರಾಗಳಾಗಿರ್ಬೋದು ಕ್ಯಾಮ್ರಾ ಇರೋದು ಆಗಿರ್ಬೊದು ಎಲ್ಲನೂ ಸಹ ನಾವು ನೋಡ್ತಾಹೋಗ್ಬೊದು ಮತ್ತೆ ನಾವು ರೀಲ್ಸ್ ಮಾಡೋಕ್ಕಾಗಿರ್ಬೋದು ಏನಾದ್ರೂ ಒಂದು ಪ್ರಬಂಧ ಬರಿಯೋದಾಗಿರ್ಬೋದು ಎಲ್ಲದಕ್ಕೂ ನಾವು ಮೊಬೈಲ್ ಫೋನಿಂದ ನೋಡ್ಬೋದಾಗಿದೆ ಮೊಬೈಲ್ ಫೋನ್ ಇರೋದ್ರಿಂದ ಹೆಚ್ಚು ಉಪಯೋಗವೂ ಇದೆ ಅಷ್ಟೇ ಇದು ಇದೆ ಅಂತ ಹೇಳ್ಬೋದು ನಾವೇನಾದ್ರೂ ಈವಾಗ ಒಂದು ಒಂದು ಟ್ಯಾಬ್ಲೇಟ್ಸ್ ಬೇಕು ಅಂತಂದ್ರೆ ಆ ಟ್ಯಾಬ್ಲೆಟ್ಸ್ನ ಎಷ್ಟು ಯೂಸ್ ಮಾಡಬೇಕು ಅದು ಎಷ್ಟು ವೋಲ್ಟೇಜ್ ಇದೆ ಅನ್ನೋದು ಎಲ್ಲ ಇನ್ಫಾರ್ಮೇಷನು ನಾವು ಮೊಬೈಲ್ನಲ್ಲಿ ನೋಡ್ಕೋಬೋದು ಗೂಗಲ್ ಅನ್ನೋವೊಂದು ಆ್ಯಪ್ ಇಂದ ನಮಗೆಲ್ಲ ಇನ್ಫಾರ್ಮೇಷನ್ನು ಸಿಕ್ತಾಹೋಗುತ್ತೆ ಅದರಿಂದ ನಾವು ಎಷ್ಟು ಎಷ್ಟು ಹೆಚ್ಚು ಪೋಝಿಟಿವ್ನೆಸ್ ಇದೆ ಅಂತಲೇ ನಾನು ಹೇಳ್ಬೋದು ಈ ಮೊಬೈಲ್ ಫೋನಿಂದ ಇರುವಂತಹ ಅಷ್ಟು ಪೋಝಿಟಿವ್ ಎಕ್ಸ್ಪಿರಿಯನ್ಸ್ಗಳು ನಾನು ಹೇಳಿದೀನಿ ಮತ್ತೆ ಈವಾಗ ಏನಾದ್ರೂ ಯಾವ ರೀತಿ ಮೇಕ್ ಅಪ್ ಇದು ಮಾಡ್ಕೋಬಹುದು ಆ ಥರ ಯು ಟ್ಯೂಬ್ ಚ್ಯಾನಲ್ಸ್ಗಳೆಲ್ಲ ನೋಡಿ ನಾವು ಕಲೀಬಹುದು ಮೊಬೈಲ್ನಲ್ಲಿ ಪ್ರತೀ ಒಂದು ವಿಷಯನೂ ಸಹ ಸಿಕ್ತಾಹೋಗುತ್ತೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಯೂಸ್ ಮಾಡಬೇಕು ನಾವು ನೆಗಿಟಿವ್ ಆಗಿ ಯೂಸ್ ಮಾಡಿದ್ರೆ ನೆಗಿಟಿವ್ ಆಗಿ ಇದು ಮಾಡ್ತಾಹೋದರೆ ನಾವು ಪೋಝಿಟಿವ್ ಆಗಿ ಯೂಸ್ ಮಾಡಿದ್ರೆ ಪೋಝಿಟಿವ್ ಆಗಿ ನಮಗೆ ಎಕ್ಸ್ಪಿರಿಯನ್ಸ್ ಆಗ್ತಾಹೋಗುತ್ತೆ ಮೊಬೈಲ್ನ ಯೂಸ್ ಮಾಡೋದ್ರಿಂದನೂ ಅಷ್ಟೇ ಹೆಚ್ಚು ಇದಾಗಿದೆ ಇದೆ ಅಂತ ಹೇಳ್ಬೊದು ಇನ್ನು ಯಾವ್ದಾದ್ರೂ ಸಿನಿಮಾ ನೋಡೊಕ್ಕೆ ಆಗಿರ್ಬೋದು ಎಲ್ಲದಕ್ಕೂ ಸಮೇತ ಈವಾಗ ಹೆವಿ ಈವಾಗ ದುಡ್ಡು ಕೊಟ್ಟು ಕೂತ್ಕೊಂಡು ಕೊಂಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತಂದ್ರೆ ನಾವು ಮೊಬೈಲ್ ಫೋನಲ್ಲೇನೇ ಎಲ್ಲ ನೋಡ್ಬೋದಾಗಿದೆ ದೈನಂದಿನ ಪ್ರತೀ ಒಂದು ಇನ್ಫಾರ್ಮೇಷನ್ ಸಮೇತ ನಮಗೆ ಮೊಬೈಲ್ನಲ್ಲೆ ಸಿಕ್ತಾಹೋಗುತ್ತೆ ಒಂದು ನಮ್ಮ ಇಂಡ್ಯಾದಲ್ಲಿ ಏನೇನು ನಡಿಯುತ್ತೆ ಅದೆಲ್ಲ ಸಿಗ್ತಾಹೋಗುತ್ತೆ ಮತ್ತೆ ಈವಾಗ ಎಲ್ಲಾದ್ರೂ ಟ್ರಾವೆಲಿಂಗ್ ಮಾಡ್ಬೇಕಾದರೆ ನಮಗೆ ರೂಟ್ ಗೊತ್ತಿಲ್ಲ ಅಂತಂದ್ರೆ ಗೂಗಲ್ ಮ್ಯಾಪಲ್ಲ ಗೂಗಲ್ ಮ್ಯಾಪ್ ಹಾಕೊಂಡು ಅದ್ರಲ್ಲಿ ಅದರಿಂದ ನಾವು ಸ್ಥಳನ ತಲುಪಬೋದಾಗಿ ಸ್ಥಳನ ತಲುಪ್ಬೋದಾಗಿದೆ ಅಂತನೆ ಹೇಳ್ಬೋದು ಇನ್ನೂ ಇಷ್ಟು ಪೋಝಿಟಿವ್ ಎಕ್ಸ್ ಪೋಝಿಟಿವ್ ಎಕ್ಸ್ಪಿರಿಯನ್ಸ್ ಆಫ್ ಮೊಬೈಲ್ ಫೋನ್ ಇನ್ ಮೈ ಸೆಲ್ಫ್